ನಾನು ಇನ್ನೂ ಅಂಥ ದೊಡ್ಡ ವಿಗ್ರಹ ಎಲ್ಲ ಇನ್ನೂ ಮಾಡೋಕ್ಕೋಗಿಲ್ಲ ಬೇರೆಯೋರ್ನ ಮಾಡಿರೋರ್ನ ನೋಡಿದ್ದೀನಿ ಅವರಿಂದ ಪ್ರೇರಣೆ ಪಡೆದಿದ್ದೀನಿ ಚೆನ್ನಾಗಿ ಮಾಡ್ತಾರೆ ನಾವೂ ಆ ಥರ ಮಾಡಬೇಕಲ್ಲ ಅಂತ ಅನ್ನಿಸುತ್ತೆ ನಾವೂ ಒಂದಲ್ಲ ಒಂದಿನ ಟ್ರೈ ಮಾಡಬೇಕು ಆ ಥರ ದೊಡ್ಡ ದೊಡ್ಡ ವಿಗ್ರಹಗಳನ್ನು ದೇವರ ವಿಗ್ರಹಗಳನ್ನು ಕೆತ್ಲೆ ಕೆತ್ತನೆ ಮಾಡಲಿಕ್ಕೆ ಅವನ್ನೆಲ್ಲ ಮಾಡ್ಲಿಕ್ಕೆ ತುಂಬ ಕಷ್ಟಗಳು ಎದುರಾಗ್ತವೆ ಅವರು ಶಿಲ್ಪಿಗಳಿಗೆ ಆಗಲೇ ಅದೆಲ್ಲ ಅಭ್ಯಾಸ ಇರುತ್ತೆ ಅವರು ಮಾಡಿರ್ತಾರೆ ನಾವಿನ್ನೂ ಹೊಸದಾಗಿ ಟ್ರೈ ಮಾಡಲಿಕ್ಕೆ ಅವರನ್ನು ನೋಡಿ ಕಲೀಬೇಕು ಅವರೆಲ್ಲ ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ನಮಗೆ ಅವರ ಥರ ಬರೋದಿಲ್ಲ ನಮಗೆ ಬರೋ ಥರನೇ ನಾವು ಚಿಕ್ಕ ಚಿಕ್ಕದಾಗಿ ಮಾಡಿ ಅಮೇಲೆ ದೊಡ್ಡದಾಗಿ ಕಲೀಬೋದು ಅದನ್ನೇ ನಾವೂ ಟ್ರೈ ಮಾಡ್ತೀವಿ ದೊಡ್ಡ ವಿಗ್ರಹವನ್ನು ವಿಗ್ರಹವನ್ನು ವಿಗ್ರಹವನ್ನು ಕೆತ್ತನೆ ಮಾಡಲಿಕ್ಕೆ